ನಾನೀಗಾಗಲೇ ಯಾವುದೇ ಪುಸ್ತಕವನ್ನ ಬರೆದಿಲ್ಲ ಲೇಖನಗಳನ್ನು ಬರ್ದಿಲ್ಲ ಕವಿತೆಯನ್ನು ಮಾತ್ರ ಒಂದೆರೆಡು ಬಾರಿ ಬರ್ದಿದ್ದೀನಿ ಅದಕ್ಕೆ ಸಿಕ್ಕ ಪ್ರೇರಣೆ ನನ್ನ ಅಮ್ಮ ನನಗೆ ಅಮ್ಮ ಅಂದರೆ ತುಂಬ ಇಷ್ಟ ನಾನು ಸಾಮಾನ್ಯವಾಗಿ ಕನ್ನಡ ಭಾಷೇಲಿ ಬರೆಯೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಕನ್ನಡ ಕನ್ನಡ ನಾಡು ನುಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ಸಿದ್ಧವಾಗಿರ್ತೀವಿ ಯಾಕಂದರೆ ಕನ್ನಡ ನನಗೆ ತುಂಬ ಇಷ್ಟವಾದ ಭಾಷೆ ನಾನು ಕವಿತೆನ ಬರೆದಿದ್ದೆ ಅಷ್ಟರಮಟ್ಟಿಗೆ ನನಗೆ ನೆನಪಿಲ್ಲ ಅದು ನನ್ನ ಡೈರಿಯಲ್ಲಿ ಅದು ಇದೆ ಅಷ್ಟೆ